ನನಗೆ ಕುಕಿಂಗ್ ಮಾಡಕ್ಕೆ ತುಂಬ ಇಷ್ಟ ನನಗೆ ಇಲ್ಲಿಗಿಂತ ನಾ ಇಲ್ಲಿರೋ ಜನರಿಗಿಂತ ಅಲ್ಲಿ ಗೋವಾ ಅಲ್ಲಿ ಆ ಸ್ಟೇಟಲ್ಲೋಗ್ಬಿಟ್ಟು ನಾನು ಅಲ್ಲಿರೋ ಜನರಿಗೆ ನಾನು ಮಾಡೋ ಹೊಸ ಹೊಸ ಐಟಮ್ಗಳೆಲ್ಲ ಅವರು ತಿಂದು ಅವ್ರಿಗೂ ಖುಷಿ ಅನಿಸ್ಬೇಕು ಅಂತ ನನಗನ್ಸುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ದೊಡ್ಡ ಬ್ರ್ಯಾಂಚೊಂದು ಓಪನ್ ಮಾಡಬೇಕು ಆ ಬ್ರ್ಯಾಂಚಲ್ಲಿ ನಾನು ಮಾಡೋ ನಾನು ಮಾಡೋ ಹೊಸ ಹೊಸ ಐಟಮ್ಗಳೆಲ್ಲ ಅಲ್ಲಿಅವ್ರು ತಿನ್ನಬೇಕು ತಿನ್ನಬೇಕು ಎಲ್ಲ ಜನರು ಬರಬೇಕು ನಾನು ಮಾಡೋ ಐಟಮ್ಗಳೆಲ್ಲ ಅವರು ಇದುಮಾಡಿ ನೋಡಬೇಕು ಅಪ್ರಿಷಿಯೇಟ್ ಮಾಡಬೇಕು ಚೆನ್ನಾಗಿದ್ಯಾ ಇಲ್ವಾ ಅಂತ ನಾ ಅಲ್ಲೋಗ್ಬಿಟ್ಟು ನಾನು ಮಾಡೋ ಹೊಸ ಹೊಸ ಇದು ಎಲ್ಲ ಅಲ್ಲಿ ಅಲ್ಲಿರೋ ಜನರಿಗೂ ನಾನು ತಿಳಿಸ್ಬೇಕು ಈ ಥರ ಇದೆ ಈ ಥರ ಇದೆ ಎಲ್ಲನೂ ಐಟಮ್ಗಳು ಹೊಸ ಹೊಸದಾಗೈತೆ ಅಂತ ಇಲ್ಲಿರೋ ಜನರಿಗಿಂತ ನನಗೆ ಗೋವಾಗೋಗಬೇಕು ಅಂತ ಇಷ್ಟ ಅಲ್ಲಿಗೋಗ್ಬಿಟ್ಟು ನಾನು ಈ ಥರ ಹೊಸ ಹೊಸ ಐಟಮ್ಗಳೆಲ್ಲ ಮಾಡಿ ನನ್ನ ಕೈಯಿಂದ ನಾನೇ ಇದ್ಮಾಡಬೇಕು ಅಂತ ಇದು ಆ ದೇಶಕ್ಕೆ ಹೋಗೋಕ್ಕೆ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಆಸೆ ಅಲ್ಲೋಗ್ಬೇಕು ಅಲ್ಲೋಗ್ಬಿಟ್ಟು ನಾವು ಈ ಥರ ಅಡಿಗೆ ಮಾಡ್ಸಿ ಅಡಿಗೆ ಮಾಡಬೇಕು ನಾನು ಒಂದು ಚೆಫ್ ಆಗಬೇಕು ಅಲ್ಲೋಗ್ಬಿಟ್ಟು ನಾನು ಮಾಡೋ ಹೊಸ ಹೊಸ ಐಟಮ್ಗಳೆಲ್ಲ ಅವರು ತಿಂದು ಟೇಸ್ಟ್ ಮಾಡಬೇಕು ಒಂದು ವೇಳೆ ಆ ಥರ ಚಾನ್ಸ್ ಸಿಕ್ಕಿದ್ರೆ ನನಗೆ ನಾನು ಹೋ ಫಸ್ಟ್ ಹೋಗಕ್ಕೆ ನಾನು ರೆಡಿಯಾಗಿದ್ದೀನಿ ಯಾಕಂದರೆ ಈ ಥರ ಚಾನ್ಸ್ ಸಿಗಬೇಕು ಅಂತ ನನಗೂ ತುಂಬ ದಿನದಿಂದ ಆಸೆ ಅಲ್ಲೋಗ್ಬಿಟ್ಟು ಅಲ್ಲಿರೋ ಜನರು ಅವ್ರಹತ್ರ ಹೊಸ ಹೊಸ ಜನರಹತ್ರ ಎಲ್ಲ ಮಾತಾಡಬೇಕು ಅವರು ಹೆಂಗೆಲ್ಲ ಇರ್ತಾರೆ ಅವ್ರಹತ್ರ ನಾವು ಫ್ರೆಂಡ್ಲಿಯಾಗಿರಬೇಕು ಅಂತ ಆಸೆ